ರೇಡಿಯೊ ಮಾಧ್ಯಮದಲ್ಲಿ ಟಿವಿ ಮಾಧ್ಯಮದಲಾಗಲಿ ಕನ್ನಡ ಭಾಷೆ ಬಳಕೆ ಆಗುದು ಈಗ ಅತಿ ಅತಿ ಕಮ್ಮಿಯಾಗಿದೆ ಅವಾಗ ಅಂದರೆ ರೇ ಒಂದು ರೇಡಿಯೊ ಆಗಲಿ ಒಂದು ಸಂಸ್ಕೃತ ಆಗಲಿ ಒಂದು ಇದು ಆಗಲಿ ಯಾವುದೇ ಬಗ್ಗೆ ಕನ್ನಡನೇ ಹಾಕ್ತಾ ಇತ್ತು ಒಂದು ರೇಡ್ಯೊ ಹಾಕ್ಲಿ ಆ ಎಫ್ ಎಮ್ ಆಗಲಿ ಸಂಸ್ಕೃತವೇ ಭಾಷೆ ಎಲ್ಲ ಕೇಳೋರು ಒಂದು ಹಾಡು ಕೇಳೊದಾಗಿರಲಿ ಕನ್ನಡ ಹಾಕೊಂಡೆ ಒಂದು ಕಟ್ ಮಾಡ್ಕೊಂಡು ಯಾವುದೇ ಇದ್ದರೂ ರೇಡಿಯೊ ಹಾಕೊಂಡ್ ಎಫ್ ಮ್ ಹಾಕೊಂಬಿಟ್ಟು ಕನ್ನಡ ಕೇಳು ಈಗ ಹಾಗಿಲ್ಲ ಹಿಂದಿ ಸಾಂಗ್ ಇಂಗ್ಲಿಷ್ ಸಾಂಗು ತೆಲುಗು ಇಲ್ಲ ತಮಿಳು ಕನ್ನಡ ಭಾಷೆ ಬಳಕೆ ಆಗುವುದೇ ಕಮ್ಮಿ ಆಗ್ಬಿಟೈತೆ ನಮ್ಮದ್ರಲ್ಲಿ ಈಗಿನ ಜೈ ಇದರಲ್ಲಿ ಇನ್ನು ಹೊರ್ಗಡೆ ಅವ್ರು ಬಂದು ಇನ್ನು ಕನ್ನಡ ಇನ್ನು ನಮ್ಮ ಕನ್ನಡದೋರೆ ಕನ್ನಡ ಕೇಳಲ್ಲ ಮಾ ಮತ್ತು ಇವು ಆ ಭಾಷೆ ಬಳಸಲ್ಲ ಅಂದರೆ ಇನ್ನು ಹೊರ್ಗಡೆಯವ್ರ್ ಭಾಷೆ ಬಳಸ್ತಾರೆ ನಮ್ಮ ಟೀ ವಿಲಾದರೂ ಅಷ್ಟೆ ಇವಾಗ ಯಾವುದೇ ಒಂದು ಎಫ್ ಎಮ್ ಹೋಗ್ ಒಂದು ಹಾಡ್ ಕೇಳೋಣ ಒಂದು ಕೆಲಸ ಮಾಡ್ತಾ ಇರ್ತೀವಿ ಪಾತ್ರೆ ತೊಳಿತಿರ್ತೀವಿ ಹಾಡ್ ಕೇಳೋಣ ಅಂದರೆ ಆಗಿನ ಇದರಲ್ಲಿ ಎಲ್ಲ ಕನ್ನಡ ಹಾಡು ಕನ್ನಡ ಸಾಂಗು ದೇವ್ರ ಹಾಡು ದೇವರ ರೇಡಿಯೊ ಹಾಕಿದ್ರು ದೇವ್ರ ಹಾಡ್ ಹಾಕೋರ್ ಈಗ ಹಾಗಲ್ಲ ಇಂಗ್ಲಿಷ್ ಹಿಂದಿ ಇದೆ ಹಾಕ್ತಿರೋ ಹಿಂದಿ ಕನ್ನಡನೆ ಕೇಳಲ್ಲ ಹಿಂದಿ ಸಾಂಗು ಇಂಗ್ಲಿಷ್ ಕನ್ನಡ ಹಾಕೊಡ್ತರೆ ಅವ್ರು ಹಿಂದಿನೇ ಕನ್ನಡ ಇಂಗ್ಲಿಷ್ ಕೇಳ್ಕೊಯ್ತರೆ ಇನ್ನು ಕನ್ನಡ ಮಕ್ಳಿಗೆ ಇನ್ನು ಎಲ್ಲಿ ಬರುತ್ತೆ ಎಲ್ಲಿ ಹೋದ್ರು ಕನ್ನಡ ಕ ಕನ್ನಡ ಭಾಷೆ ಬಳಕೆ ಆಗುದಂತೂ ಕಮ್ಮಿ ಆಗಿದೆ ಇಂಗ್ಲಿಷ್ ತೆಲುಗು ತಮಿಳು ಹಿಂದಿ ಇಂಥವೇ ಜಾಸ್ತಿ ಟೀ ವಿಲಿ ಓಡುತ್ತೆ ಟಿ ವಿಲಾದರೂ ಅಷ್ಟೇ ಇನ್ನು ಮುದ್ರಣದಲ್ಲಾದರೂ ಅಷ್ಟೇ ಕಮ್ಮಿ ಈಗಿನ ಬಳಸ್ತಾ ಇರೋದು ಕನ್ನಡ ಭಾಷೆ ಬಳಕೆ ಆಗ್ತಾ ಇರೋದೇ ಕಮ್ಮಿ ಅಂತ ಹೇಳಬೌದು ಕಮ್ಮಿಯೇ ಬಳಕೆ ಆಗ್ತಿರೋದು ಏನು ಮಾ ಟೀ ವಿನ ನೋಡೊದಾಗಲಿ ಒಂದು ಹಾಡು ಕೇಳಬೇಕು ಅನ್ಕತೀವಿ ಒಂದು ಫಿಲಮ್ ನೋಡುಕ್ಕೂ ಅದು ಹಿಂದಿ ಫಿಲಮೇ ಜಾಸ್ತಿ ಆಗ್ತದೆ ಈಗ ಇಲ್ಲ ಇಂಗ್ಲಿಷ್ ಸಾಂಗ್ ನೋಡ್ತಾರೆ ಈಗಿನ ಜನ್ರೇಷನ್ ಎಲ್ಲೋದರೂ ಇಂಗ್ಲಿಷ್ ಮೀಡ್ಯಮ್ ಮಕ್ಳಿಗೆ ಇಂಗ್ಲಿಷೇ ಕಲಿಸ್ಬೇಕು ಅನ್ಬಿಟ್ಟು ಟೀ ವಿನೇ ಹಾಕಿ ಎಫ್ ಎಮ್ಮೆ ಹಾಕಿ ಏನೇ ಹಾಕಿರ್ಲಿ ಅದು ಇಂಗ್ಲೀಷೇ ಹಾಕಿರ್ತೆ ಇಲ್ಲ ಹಿಂದಿ ಹಾಕಿರ್ತಾರೆ ಇನ್ನು ಕನ್ನಡ ಬಳಕೆ ಆಗೋದೆಲ್ಲಿ ಕನ್ನಡ ನಮ್ಮ ಈಗಿನ ಜನ್ರೇಷನು ಕನ್ನಡ ಬಳಕೆ ಆಗೋದೆ ಕಮ್ಮಿ ಇನ್ನು ಮುದ್ರಣದ್ದೇ ಆಗಿರಲಿ ಯಾವುದೇ ಆಗಿರಲಿ ಒಂದು ಟೈಪೇ ಮಾಡೋದಾಗಲಿ ಇಂಗ್ಲೀಷೇ ಬಳಕೆ ಆಗ್ತ ಇರೊದರಿಂದ ಬಳಕೆ ತುಂಬ ತುಂಬ ಕಮ್ಮಿ ಆಗ್ತಿದೆ ನಮ್ಮ ದೇಶದಲ್ಲಿ ಭಾಷೆ ಕನ್ನಡ ಭಾಷೆ ಬಳಕೆ ಆಗೋದು ಕಮ್ಮಿ ಇನ್ನು ಹೊರ್ಗಡೆ ಬಂದೋರು ಆ ಭಾಷೆ ಮಾತಾಡೇ ನಮ್ಮ ಕನ್ನಡ್ದ ಕನ್ನಡವೇ ಬಳಕೆ ಮಾಡ್ತಾ ಇಲ್ಲ ಇನ್ನು ಎಲ್ಲಿ ಬಳಕೆ ಭಾಷೆ ಬಳಕೆ ಆಗುತ್ತೆ ಇನ್ನು ಕಮ್ಮಿ ಅಂದರೆ ಕಮ್ಮಿ ಒಂದು ಕಾರ್ಟೂನ್ ಮಕ್ಕಳು ಒಂದು ಕಾರ್ಟೂನ್ ಹಾಕೊಡ್ತಾರೆ ಅದ್ರಲ್ಲಿ ಕನ್ನಡನ ನೋಡಲ್ಲ ಅವರು ಕನ್ನಡನೇ ಅರ್ಥ ಆಗಲ್ಲ ಒಂದು ಮಾತಾಡು ಅಂದರೆ ಕನ್ನಡ ಇನ್ನು ಟೀ ವಿಯಲ್ಲಿ ಕನ್ನಡ ಎಲ್ಲಿ ಹಾಕೊಡ್ತಾರೆ ಬಳಕೆ ಎಲ್ಲಿ ಆಗುತ್ತೆ ಕನ್ನಡ ಭಾಷೆನೆ ಬಳಕೆ ಆಗ್ತಾ ಇಲ್ಲ ನಮ್ಮ ಇದ್ರಲ್ಲಿ ಹಾಗಾದ್ರೆ ಎಲ್ಲಿ ನೋಡಿದ್ರು ಎಲ್ಲಿ ಹೊಲ ತನಕ ಹೋಗಿ ಎಲ್ಲಿ ಹೋಗಿ ಇದ್ದರು ಎಫ್ ಎಮ್ ಹಾಕೊಳ್ಳಿ ಒಂದು ಹಾಡ್ ಹಾಕಳ್ಳಿ ಕನ್ನಡ ಆಗೋದು ಕನ್ನಡ ಕೇಳೋಕ್ಕೂ ಇವಾಗ ಬ ಬಳಕೆ ಆಗೊದೇ ಕಮ್ಮಿ ಆಗಿದೆ ಆಶ್ಚರ್ಯ ಎಲ್ಲಿ ಕನ್ನಡವು ಇಲ್ಲಿ ಕನ್ನಡ ಆಗ್ತಾ ಇದ್ದಾರಾ ಇಲ್ಲಿ ಓಡ್ತಿದಿ ಇಲ್ಲಿ ರೇಡಿಯೊ ಹಾಕಿದಾರ ಕನ್ನಡನ ಹಾಂ ಹೌದಾ ಅನ್ನೊದಾ ಅಂತ ಅನಿಸಿದೆ ಆದರೆ ಜಾಸ್ತಿ ಎಲ್ಲೂ ಟೀ ವಿಲೆ ಆಗಿರಲಿ ರೇಡಿಯೊ ಆಗಿರಲಿ ಎಲ್ಲಿ ಮುದ್ರಣ ಆಗಲಿ ಕನ್ನಡ ಭಾಷೆ ಬಳಕೆ ಆಗುದೀಗ ತುಂಬ ತುಂಬ ಕಮ್ಮಿ ಆಗಿದೆ ಅವಾಗಿನಾಗೆ ಬಳಕೆ ಆಗಲ್ಲ ಅವಾಗಾದರೆ ಎಲ್ಲ ನಡೆಯೋಕ್ಕೂ ಸಂಸ್ಕೃತ ಹಾಕೊಂಡು ರೇಡಿಯೊ ಸಾಂಗ್ ಹಾಕೊಂಡು ಕೇಳಿಕೊಂಡು ಹೆಂಗ್ಸ್ರುಗಳು ಪಾತ್ರೆ ತೊಳೆಯೋದು ಬಟ್ಟೆ ಒಳಿ ಕಸ ಗುಡಿಸೋದಾಗ್ಲು ಕನ್ನಡ ಬಳಕೆ ಮಾಡೋರು ಆದರೆ ಇವಾಗ ಕನ್ನಡ ಬಳಕೆ ಅನ್ನೊದೆ ಅತ್ಯ ಕಮ್ಮಿಯ ಬಳಸ್ತಾ ಇರೋದಂತೂ ಎದ್ದು ಕಾಣಲ್ಲ ಬರವಲಾಗಿದೆ ಕಾಣಲಾಗಿದೆ ತುಂಬ ತುಂಬ ಕಮ್ಮಿ ಕನ್ನಡ ಭಾಷೆ ಬಳಕೆ ಆಗುವುದು ಕಮ್ಮಿ ಟೀ ವಿಲೇ ಆಗಿರಲಿ ರೇಡಿಯೊ ಆಗಿರಲಿ ಅವಾಗ ಎಂಥ ಹಿಂಗ್ ಪಾತ್ರೆ ತೊಳೆಯುದಾಗ್ಲಿ ಬಟ್ಟೆ ಅಡುಗೆ ಮಾಡೊದಾಗಿರಲಿ ಒಬ್ಬರೇ ಇರೊದಾಗಿರಲಿ ಕನ್ನಡ ಸಾಂಗ್ ಹಾಕೊಂಡು ಇಲ್ಲ ಹಾಡ್ ಹಾಕೊಂಡು ಇಲ್ಲ ದೇವರ ಹಾಡ್ ಹಾಕೊಂಡು ಎಲ್ಲ ಬೆಳಿಗ್ಗೆ ಎದ್ದರೆ ದೇವ್ರ ಹಾಡ್ ಹಾಕೋದು ದೇವ್ರ ಇದು ಮಾಡೋದು ಮಾಡೋದು ಎಲ್ಲ ಮಾಡೋರು ಈಗ ಹಾಗಿಲ್ಲ ಈಗ ಎಲ್ಲ ಇಂಗ್ಲಿಷ್ ಜನ್ರೇಷನ್ ಆಗಿರೊದರಿಂದ ಇಂಗ್ಲೀಷೇ ಮುಂದುವರೆದಿದೆ ಇಂಗ್ಲೀಷಲ್ಲೇ ಮಾತಾಡಬೇಕು ಈಗ ಯಾವುದು ಕನ್ನಡ ಮಾತಾಡಿದರೆ ಹವ್ಮಾನ ಕನ್ನಡ ಹವ್ಮಾನ ಅಂತ ಕನ್ನಡ ಭಾಷೆ ನಮ್ಮ ಕನ್ನಡದ ಸಂಸ್ಕೃತನೇ ಕನ್ನಡ ಮರೀತಾ ಇದ್ದಾರೆ ಇನ್ನು ಬಳಕೆ ಆಗೋದ್ ಎಲ್ಲಿಂದ ಬಂತು ರೇಡಿಯೋದಲ್ಲಿ ಎಲ್ಲಿ ಬಳಕೆಯಾಗುತ್ತೆ ಟೀ ವಿಲೆ ಎಲ್ಲೇ ಆಗುತ್ತೆ ಮುದ್ರಾಣಾಲದಲ್ಲು ಎಲ್ಲಿ ಎಲ್ಲೂ ಆಗಲ್ಲ ಎಲ್ಲಿ ಬಳಕೆ ಆಗೋದೆ ಕಮ್ಮಿಯಾಗಿದೆ ಅವಾಗಿನಾದರೆ ಎಲ್ಲಿ ನೋಡಿ ಎಲ್ಲರ ಮನೇಲೂ ಕನ್ನಡ ಭಾಷೆ ಅನ್ನೊದು ಕಾಣ್ತಾ ಇತ್ತು ಈಗ ಮಾತಾಡೊದೆ ಕನ್ನಡ ಬರಲ್ಲ ಮಕ್ಳಿಗಂತು ಕನ್ನಡ ಮಾತಾಡು ಮನೇಲೆ ಮಾತಾಡ ಟೀ ವಿಲೆ ಬರಲ್ಲ ಇನ್ನು ಅವ್ರು ಟೀ ವಿಲಿ ಎಲ್ಲಿ ಕನ್ನಡ ಭಾಷೆ ಬಳಕೆ ಆಗುತ್ತೆ ಈ ಬಳಕೆ ಆಗೋದೆಲ್ಲಿ ನಾವು ಕನ್ನಡನೂ ಕಲಿಸ್ಬೇಕು ಎಲ್ಲನೂ ಕಲ್ಸ್ಬೇಕು ನಾವು ಕನ್ನಡದವ್ರೆ ಇದಾಗಿ ಕನ್ನಡ ಟೀ ವಿನೆ ಬಳಕೆ ಮಾಡೋದು ತುಂಬ ಕಮ್ಮಿ ಆಗಿದೆ ಕಮ್ಮಿ ಕಮ್ಮಿ ಭಾಷೆ ಮಾತಾಡ್ತಾರೆ ಎಲ್ಲಿ ಹೋದ್ರು ಎಲ್ಲಿ ಯಾವ ಮನೇಲಾದರೂ ಸರಿ ಪ್ರತಿಯೊಂದು ಕಡೆ ಹೋದ್ರು ಹೊರ್ಗಡೆ ಹೋದ್ರು ಅಷ್ಟೇ ಕನ್ನಡ ಹಾಕದಂತು ಕಮ್ಮಿ ಆಗಿದೆ ಕನ್ನಡ ಕಮ್ಮಿ ಮಾಡಿದ್ದಾರೆ ತುಂಬ ತುಂಬ ಕನ್ನಡ ಕಮ್ಮಿ ಮಾಡಿದ್ದಾರೆ ಕಮ್ಮಿ ತುಂಬ ಕಮ್ಮಿ ಆಗಿದೆ ಕನ್ನಡ ಭಾಷೆನೇ ಬಳಕೆಯಾಗುವುದು ಅತ್ಯಂತ ಕಮ್ಮಿಯಾಗಿದೆ ಎದ್ದು ಕಾಣಲುವಂತಿದೆ ಕಮ್ಮಿ ಆಗಿರೋದೂ ಎದ್ದು ಎದ್ದು ನೋಡ್ಬೌದು ಅದು ಕಮ್ಮಿ ಆಗಿದೆ ಅಂತ ಚೆನ್ನಾಗಿ ಕಾಣುತ್ತೆ ಅದು ಎದ್ದು ಕಾಣುತ್ತೆ ಅಂತ ನಾವು ಕಾಣಬೌದು ಒಂದು ಮಕ್ಕಳು ಸಹ ಆದರೂ ಅಷ್ಟೇ ಕಾರ್ಟೂನ್ ನೋಡ್ಕೊಂಡು ಕುತ್ಕೊತಾರೆ ಕಾರ್ಟೂನ್ ನೋಡೋದು ಅದು ಕನ್ನಡ ನೋಡಲ್ಲ ಕನ್ನಡ ಬಳಕೆ ಮಾಡಲ್ಲ ಇದು ಮಾಡೋದು ಮಿಷಿನೂ ಅದೇ ಇಂಗ್ಲಿಷ್ ನೋಡೋದು ಹಿಂದಿ ನೋಡೋದು ಇದೇ ಮಾಡೋದರಿಂದ ಇನ್ನು ಕನ್ನಡ ಭಾಷೆ ಹೇಗ್ ಬಳಕೆ ಆಗುತ್ತೆ ಕನ್ನಡ ಭಾಷೆ ಎಲ್ಲಿ ಬಳಕೆ ಆಗುತ್ತೆ ಚಾನ್ಸೇ ಇಲ್ಲ ಕನ್ನಡ ಭಾಷೆ ಬಳ